ನಾನು ಪರಿಸರ ಪುಸ್ತಕದ ಮೇಲೆ ಬಹಳಷ್ಟು ಬರೆಯಕ್ಕೆ ಇಷ್ಟ ಪುಸ್ತಕ ನಮಗೆ ಎಷ್ಟು ಲಾಭಕಾರಿ ಅಂತ ಗೊತ್ತೇ ಗೊತ್ತು ಬಹಳಷ್ಟು ಪುಸ್ತಕಗಳಿವೆ ಪುಸ್ತಕ ನಾವು ಒಂದೊಂದು ಪುಸ್ತಕಗಳನ್ನು ಓದಿದರೆ ಬಹಳಷ್ಟು ನಾವು ತಿಳ್ಕೋಬಹುದು ಹಾಗೆ ನಾನು ಪುಸ್ತಕದ ಬಗ್ಗೆ ಬರೆಯಕ್ಕೆ ಇಷ್ ಬಯಸುತ್ತೇನೆ ನಾವು ಪುಸ್ತಕವನ್ನು ಎಷ್ಟು ಓದುತ್ತೀವಿ ಎಷ್ಟು ಬಯಸುತ್ತೀವಿ ಎಷ್ಟು ಉಪಯೋಗಿಸುತ್ತೀವಿ ಅಷ್ಟು ಒಳ್ಳೆಯದು ನಮಗೆ ನಾನು ಪುಸ್ತಕ ಬಗ್ಗೆಯೇ ಎಲ್ಲರೂ ಸಮಾಜಕ್ಕೆ ನಾನು ಅರಿವನ್ನು ಮೂಡಿಸೋಕ್ಕೆ ಟ್ರೈ ಅರಿವನ್ನು ಮೂಡಿಸಬೇಕು ಅಂತಾ ಇದ್ದೀನಿ ಪುಸ್ತಕ ಓದೋದರಿಂದ ಎಷ್ಟು ಉಪಯೋಗಕಾರಿ ನಮ್ಮ ಬದುಕಿಗೆ ಎಷ್ಟು ನಾವು ಚೇಂಜ್ ಮಾಡ್ಬೋದು ಅಂತ ಹೇಳ್ತೇನೆ ಪುಸ್ತಕ ಪುಸ್ತಕದಿಂದಾನೇ ಎಲ್ಲಾನು ಚೇಂಜ್ ಆಗೋದು ನಾವು ಓದಿದರೆ ಮುಂದೆ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗುತ್ತೆ ಅಂತ ನನ್ ನಾನು ಬಯಸುತ್ತೇನೆ ಪುಸ್ತಕ ಎಷ್ಟು ನಾವು ಬರೆದು ಎಷ್ಟು ಓದುತ್ತೀವಲ್ಲ ಅಷ್ಟು ಉಪಯೋಗಕಾರಿ ನಾವು ಓದದರ ಓದೋದು ಆಗಲಿ ಬರೆಯೋದಾಗಲಿ ಪುಸ್ತಕ ಒಟ್ಟು ಲೈಫಲ್ಲಿ ಪುಸ್ತಕ ಅಂತ ಇರಬೇಕು ಜೀವನದಲ್ಲಿ ಪುಸ್ತಕ ನಮ್ಮ ಜೀವನದಲ್ಲಿ ಬಹಳ ಕ್ರಿಯೆಯನ್ನು ಮೂಡುತ್ತದೆ